ನಮ್ಮಲ್ಲಿ ಮೊದಲನೇ ವರ್ಷ ಹಬ್ಬ ಬರುವುದು ಸಂಕ್ರಾಂತಿ ಹಬ್ಬ ಅದನೆಲ್ಲ ಏನ್ ಮಾಡ್ತಾರೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಾರಕ್ಕೆ ಮುಂಚೆ ಕೊಬ್ಬರಿ ಬೆಲ್ಲ ಎಲ್ಲಾ ಬಿಸಿಲಲೆಲ್ಲ ಒಣಗಿಸಿ ಎಲ್ಲಾ ಮಾಡಿ ಅದಕ್ಕೇ ಕಡಲೆ ಕಡಲೆ ಕಡಲೆಬೀಜ ಕ ಕೊಬ್ಬರಿ ಬೆಲ್ಲ ಎಳ್ಳು ಕಡಲೆಬೀಜನೆಲ್ಲ ಹುರ್ದು ಎಳ್ಳನ್ನು ಹುರ್ದಿ ಎಲ್ಲಾ ಮಿಕ್ಸ್ ಮಾಡಿ ಅದನ್ನೆಲ್ಲ ಪ್ಯಾಕಿಗೆ ತುಂಬಿ ಎಲ್ಲ ಮಾಡಿ ಮತ್ತು ಸಂಕ್ರಾಂತಿ ಹಬ್ಬದ ದಿನ ಹೆಣ್ ಮಕ್ಕಳ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿದ್ರೆ ಅವರ್ನ ಹಸೆ ಮೇಲೆ ಕುಂಡು ಹಾಸ್ ಅದು ಮಣೆ ಮೇಲೆ ಕುಂಡಿರ್ಸಿ ಅವ್ರಿಗೆಲ್ಲ ಆರ್ತಿ ಮಾಡಿ ಆ ಎಳ್ಳು ಬೆಲ್ಲ ಎಲ್ಲ ಸುರಿದು ವರ್ಷ ಪೂರ್ತಿ ಯಾವಾಗಲೂ ಎಳ್ಳು ಬೆಲ್ಲ ತಾ ಎಳ್ಳು ಎಳ್ಳು ಕೊಬ್ಬರಿ ಬೆಲ್ಲ ಥರ ಸಿಹಿ ಸಿಹಿಯಾದ ಮುದ್ದು ಮುದ್ದಾದ ಮಾತಾಡಿ ನಿಮ್ಮ ಬಾಳನ್ನು ಬಾಳು ಹೀಗೆ ಇರಲಿ ಸಿಹಿಯಾಗಿ ಇರಲಿ ಅಂತ ಅವರಿಗೆ ಇದು ಇಳೆ ತೆಗೆದು ಎಲ್ಲ ಮಾಡಿ ಆರತಿಯನ್ನು ಮಾಡ್ತೀನಿ ಮತ್ತು ಸಂಜೆ ಹೊತ್ತು ಹಸು ದನ ಎಮ್ಮೆ ಎಲ್ಲ ಇಟ್ಕೊಂಡಿರೋರೆಲ್ಲ ಹಸುನ ಹಸು ಕಿಚ್ಚಾಯಿಸ್ತರೆ ಅದು ಏನು ಅಂದರೆ ಗರಿಗಳ್ನೆಲ್ಲ ಬೆಂಕಿ ಹಾಕ್ಬಿಟ್ಟು ಹಸುಗಳನ್ನೆಲ್ಲ ಬಣ್ಣಬಣ್ಣವಾದ ಬಣ್ಣಗಳನ್ನು ಹಾಕಿ ಬಣ್ಣ ಬಣ್ಣ ಎಲ್ಲ ಇದು ಕಟ್ಟಿ ಏನನ ಮಾಡಿ ಹಸುನ ಜಂಪ್ ಮಾಡಿಸಿ ಇದ್ರ ಮೇಲೆ ನೆಗೆಯೋಕ್ಕೆ ಬಿಡ್ತಾರೆ ಬೆಂಕಿ ಮೇಲೆ ಅದು ನೆಗೆಯುತ್ತೆ ಆ ಕಡೆಗೂ ಒಂದು ಸರಿ ಹೋಗ್ ನೆಗೆಯುತ್ತೆ ಮತ್ತು ಈ ಕಡೆಯೂ ನೆಗೆಯುತ್ತೆ ಅದು ವರ್ಷಕ್ಕೆ ನಮಗೆ ಮೊದಲನೇ ಹಬ್ಬ ಸಿಗೋದು ಅದು ಸೋಮವಾರದ ಹೊತ್ತೆಲ್ಲ ಸೋಮವಾರ ಹಬ್ಬ ಬಂದರೆ ಅದನ್ನು ಹಸು ಕಿಚ್ಚಾಯಿಸಲ್ಲ ಇನ್ನೊಂದಿನ ಹಸುನ ಸಂಜೆ ಹೊತ್ತು ಕಿಚ್ಚ ಸಂಜೆ ಹೊತ್ತು ನಾವು ಯಾವಾಗ ಮಕ್ಕಳಿಗೆಲ್ಲ ಆರ್ತಿ ಮಾಡ್ತೀವಿ ಅವಾಗ ಹಸುಗಳನ್ನು ಕಿಚ್ಚಾಯಿಸ್ತರೆ ಮತ್ತು ಎಲ್ಲರಿಗೂ ಎಲ್ಲರ ಮನೆಗೂ ಹೋಗಿ ಹೆಣ್ ಮಕ್ಕಳೆಲ್ಲ ಕುಂಕುಮ ಕೊಟ್ಟು ಕುಂಕುಮ ಕೊಡ್ತಾರೆ ಎಲ್ಲಾರಿಗು ಅದು ಫ ಆಚರಿಸ್ತೀವಿ ಮತ್ತು ನಾವು ನೆಕ್ಸ್ಟು ಬರೋದು ಯುಗಾದಿ ಹಬ್ಬ ಯುಗಾದಿ ಹಬ್ಬಕ್ಕೆ ಎಲ್ಲ ಹೆಣ್ ಮಕ್ಕಳೆಲ್ಲ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಇರ್ತೀವಿ ಮನೆಯಲ್ಲೇ ವ ಸಿಹಿಯಾದ ಊಟ ಅಡುಗೆ ತಿಂಡಿಯೆಲ್ಲ ಮಾಡ್ತೀವಿ ಮತ್ತು ಗಂಡಸ್ರೆಲ್ಲಾ ಏನೇನೋ ಆಡೋಕೆ ಅದು ಇದು ಅಂತ ಹೋಗ್ತಾರೆ ಗಂಡಸರುಗಳಿಗೆ ಅದು ಗಂಡಸರಿಗೆ ಹಬ್ಬ ಅಂದರೆ ಯುಗಾದಿ ಹಬ್ಬ ವರ್ಷದ ಹಬ್ಬ ದೀಪಾವಳಿ ದೀಪಾವಳಿ ಹಬ್ಬ ನಾವು ಹೇಗೆ ಆಚರಿಸ್ತೀವಿ ಅಂದರೆ ದೀಪಾವಳಿಗೆ ಅದು ನಾಲ್ಕು ದಿನ ಮೂರು ದಿನ ಹಬ್ಬ ಒಂದು ದಿನ ಅಮಾವಾಸ್ಯೆ ಪೂಜೆ ಅದು ಲಕ್ಷ್ಮೀ ಲಕ್ಷ್ಮೀ ಕಟಾಕ್ಷ ಅಂತ ಎಲ್ಲರೂ ಕಳಶನ ಕುಂಡ್ಸಿ ಕಳಶ ಕುಂಡ್ಸೋರು ಕುಂಡುಸ್ತರೆ ಇಲ್ಲದೇ ಇರೋವ್ರು ಇಲ್ಲ ಕಳಶನೆಲ್ಲ ಕುಂಡ್ಸಿ ಆ ಹಬ್ಬನಾ ತುಂಬ ಲಕ್ಷ್ಮೀ ಲಕ್ಷ್ಮಿ ಪೂಜೆ ಹೇಗೆ ಮಾಡ್ತಾರೆ ಇವಾಗ ಲಕ್ಷ್ಮೀ ಹಬ್ಬ ಪೂಜೆಯ ಅದೇ ಥರ ದೀಪಾವಳಿಲೂ ಆವತ್ತಿನ ದಿನ ದೀಪ ಎಲ್ಲ ಹಚ್ಚಿ ಮನೆ ಬಾಗಿಲಿಗೆಲ್ಲ ಫುಲ್ಲು ದೀಪ ಎಲ್ಲ ಬೆಳಗಿ ಬೆಳಗಿಸಿ ರಂಗೋಲಿ ಎಲ್ಲ ರಂಗೋಲಿ ಹಾಕಿ ರಂಗೋಲಿಗೆಲ್ಲ ದೀಪ ಹಚ್ಚಿ ಆ ಅದ್ಧೂರಿಯಿಂದ ಮಾಡಿ ಪಟಾಕಿಯೆಲ್ಲ ಹೊಡ್ದು ಎಲ್ಲಾ ಮಾಡಿ ಹೊಸ ಹೊಸ ಬಟ್ಟೆಗಳನ್ನು ಮಕ್ಕಳಿಗೆ ಉಡಿಸಿ ಎಲ್ಲ ಪೂಜೆ ಮಾಡಿ ಊಟ ಅಡುಗೆ ತಿಂಡಿ ಸಿಹಿ ಸಿಹಿ ಊಟ ಅಡುಗೆಯ ಮಾಡಿಕೊಂಡು ತಿಂದು ದೀಪಾವಳಿ ಅಂದರೆ ಇಲ್ಲಿಗೆ ರಾಷ್ಟ್ರ ಹಬ್ಬ ಅದು ದೀಪಾವಳಿ ನಮ್ಮ ರಾಷ್ಟ್ರ ದ ಹಬ್ಬ ಮತ್ತು ಹೋಳಿ ಹೋಳಿ ಹಬ್ಬವನ್ನು ಹೋಳಿ ಹಬ್ಬದಲ್ಲಿ ಹೆಣ್ಣು ಮಕ್ಕ ಎಲ್ಲರಿಗೂ ಸುಮಾರು ನಮ್ಮ ಜಾಗದಲ್ಲಿ ಹೋಳಿ ಹಬ್ಬನ ಅಷ್ಟೇ ಆಚರಿಸೋಲ್ಲ ಬೇರೆ ಥರ ಸ್ಕೂಲು ಕಾಲೇಜುಗಳಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ಹೋಳಿಗಳನ್ನು ಬಣ್ಣ ಬಣ್ಣವಾದ ಹೋಳಿಗಳನೆಲ್ಲ ತಂದು ಎಲ್ಲ ವಯ್ಟ್ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸು ಕುಣಿತ ಹೋಳಿಯೆಲ್ಲ ಹಚ್ಚಿ ಎಲ್ಲ ಮಾಡಿ ಅದನ್ನು ನೀರಲ್ಲೆಲ್ಲ ಕಲಸಿ ಮಾಡಿ ಹುಡುಗರಿಗೆಲ್ಲ ಓಡಿಸ್ಕೊಂಡು ಓಡಿಸ್ಕೊಂಡು ಚೊಂಬು ಚೊಂಬಲ್ಲಿ ನೀರು ಎರಚ್ಕೊಂಡು ಪ್ರತಿಯೊಂದನ್ನು ಚೆನ್ನಾಗಿ ಆಚರಿಸಿಕೊಂಡು ಹೋಳಿ ಹಬ್ಬನ ಎಲ್ಲಾ ಇದುಮಾಡ್ತರೆ ಹೋಳಿ ಹಬ್ಬ ತುಂಬ ಶ್ರೇಷ್ಠವಾದ ಇದು ನಾಡ ಹಬ್ಬ ಇನ್ನೆಲ್ಲಾ ಹಬ್ಬಗಳನ್ನು ತುಂಬ ಚಂದಾಗಿ ವಿಜೃಂಭಣೆಯಿಂದ ಆಚರಿಸಿ ಮತ್ತು ಮೇಲುಕೋಟೆ ಮೇಲುಕೋಟೆಯಲ್ಲಿ ಮೇಲುಕೋಟೆ ಚೆಲುವರಾಯ ಸ್ವಾಮಿಯಲ್ಲಿ ಚೆಲುವರಾಯ ಸ್ವಾಮಿ ಅದು ಇದು ಚೆನ್ನಾಗಿ ಆಚರಿಸ್ತಾರೆ ಎಲ್ಲಾ ದೇವ್ರನ್ನು ಕುಂದುರಿಸ್ತಾರೆ ಉತ್ಸವ ಮಾಡ್ತಾರೆ ಮತ್ತು ವರ್ಷಕ್ಕೆ ಒಂದು ಸರಿ ಜಾತ್ರೆ ಮಾಡ್ತಾರೆ ಅಲ್ಲಿ ಮೇಲುಕೋಟೆಯಲ್ಲಿ ಚೆಲುವರಾಯ ಸ್ವಾಮಿಗೆ ಭಾರಿ ವಿಜೃಂಭಣೆಯಿಂದ ಲಕ್ಷಾಂತರ ಜನ ಕೋಟಿ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ವಿಜೃಂಭಣೆಯಿಂದ ಅದು ಎಷ್ಟೋ ಅಂದರೆ ನಾಲ್ಕು ದಿನ ಒಂದು ದಿನ ತೇರಿರುತ್ತೆ ಒಂದು ದಿನ ಉತ್ಸವ ಇರುತ್ತೆ ಒಂದು ದಿನ ಹೂವು ಇರುತ್ತೆ ಮತ್ತು ಅಲ್ಲಿ ಎಲ್ಲ ಛತ್ರಗಳಲ್ಲು ಅನ್ನದಾನ ಮಾಡ್ತಾರೆ ಆ ಅಯ್ನೋರ್ಗಳಿಗೆಲ್ಲ ಮತ್ತು ಮಂತ್ರಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆಂದ್ರೆ ಒಂದು ದಿನ ನಾಲ್ಕು ದೇವರು ದೇವರುಗಳಲ್ಲೇ ತುಂಬ ವಿಜೃಂಭಣೆಯಿಂದ ಆಚರಿಸಿ ಪೂಜೆ ಮಾಡ್ತಾರೆ ಮೇಲ್ಕೋಟೆಯಲ್ಲಿ ಮತ್ತು ಬೆಟ್ಟ ಎಲ್ಲ ಬೆಟ್ಟ ಎಲ್ಲ ಹತ್ತುತ್ತಾರೆ ಮತ್ತು ಮೇಲ್ಕೋಟೆಯಲ್ಲಿ ಅಣ್ಣ ಅಕ್ಕ ತಂಗಿ ಕೊಳವಿದೆ ಮತ್ತು ಧನುಷ್ಕೋಟಿಯಿದೆ ಯಾರೇ ಮೇಲ್ಕೋಟೆಗೆ ಬಂದರೂ ಧನುಷ್ಕೋಟಿ ಅಕ್ಕ ತಂಗಿ ಕೊಳ ಅದರಲ್ಲೆಲ್ಲ ಹೋಗಿ ಚಂದ ಎಲ್ಲಾ ಆಚರಿಸಿ ಎಲ್ಲಾ ಪೂಜೆ ಪುನಸ್ಕಾರಗಳನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ಎಲ್ಲ ಮಾಡ್ತಾರೆ ನಾವು ಇದ್ರ ಬಗ್ಗೆ ಏನು ಹೇಳದು ಅಂದರೆ ಬೇರೆ ಬೇರೆ ದೇಶದಲ್ಲಿ ಕೂಡ ಸುದಾ ಎಲ್ಲರೂ ಬರ್ತಾರೆ ಬೇರೆ ಬೇರೆ ದೇಶದಲ್ಲಿ ಸುದಾ ಎಲ್ಲರೂ ಬಂದು ಬೇರೆ ಬೇರೆ ದೇಶದಿಂದ ಕೂಡ ಬಂದು ಮೇಲುಕೋಟೆ ಚೆಲುವರಾಯ ಸ್ವಾಮಿ ಅಂತ ಇಲ್ಲಿ ಇದಕ್ಕೆ ಫೇಮಸ್ ಎಲ್ಲೇ ಹೋದ್ರೂ ಏನೇ ಕೇಳಿದರೂ ಚೆಲುವರಾಯ ಸ್ವಾಮಿ ಫೇಮಸ್ ದೇವರು ಫೇಮಸ್ಸ್ ಇದು ಚೆಲುವರಾಯ ಸ್ವಾಮಿ ಅಂತ ಅಷ್ಟು ಗ್ರೇಟ್ ಎಲ್ಲೇ ಹೋದ್ರೂ ನಾವು ಮೇಲ್ಕೋಟೆಯವ್ರು ಅಂದರೆ ಮೇಲುಕೋಟೆ ಪುಳಿಯೋಗರೆ ಅಂತು ಇದ್ದಿದ್ದೂ ಫೇಮಸ್ಸು ನಮ್ಮ ಚುಮ್ಮೀ ಇದರಲ್ಲಿ ಹೋಗ್ತಾ ಇದ್ದಾಳೆ ಅಂತ್ಹೇಳಿ ಯಾವುದ್ರಲ್ಲಿ ನಮ್ಮ ಚುಮ್ಮೀ ಜಪಾನಿನಲ್ಲಿ ಓದೋವ್ಳು ಕಾಡೆ ಇಲ್ಲಿಂದ ಅಲ್ಲಿಗೆ ಮೇಲುಕೋಟೆ ಪುಳಿಯೋಗ್ರೆಯ ತಗೊಂಡ್ಹೋಗಿ ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಬೇಕು ಮೇಲುಕೋಟೆ ಪುಳಿಯೋಗರೆ ಅಂದರೆ ತುಂಬ ಫೇಮಸಲ್ಲಿ ಮೇಲುಕೋಟೆ ದೇವಸ್ಥಾನ ಸುತ್ತ ಮುತ್ತ ದೇವರು ಇದರಲ್ಲಿ ಅದು ಹಳೇಕಾಲದ ದೇವಸ್ಥಾನ ಯಾವುದು ಏನು ಅದಕ್ಕೆಲ್ಲ ಏನು ಇದ್ರ ಬಾಗ್ಲಿದೆ ಅಂದರೆ ಆಗಿನ ಕಾಲ್ದಲ್ಲಿ ಎಲ್ಲ ನಾಗಮಂಗ್ಲದಿಂದ ಹಿಡ್ದು ಮೇಲ್ಕೋಟೆವರೆಗೂ ನಡ್ಕೊಂಡು ಬರ್ತಿದ್ದರಂತೆ ಈಗೆಲ್ಲ ಯಾ ಹೆಜ್ಜೆಜ್ಜೆಗೂ ಹಾಟೋ ಸ್ಕೂಟ್ರು ಕಾರಲ್ಲೇ ಹೋಗ್ತಾರೆ ಹೊರ್ತು ಯಾ ಈಗ ಹಾಗೇ ಹೋಗಲ್ಲ ಆಗಿನ ಕಾಲದಲ್ಲಿ ಮೇಲುಕೋಟೆಗೋಸ್ಕರ ನಾಗಮಂಗ್ಲದಿಂದ ಹಿಡ್ದು ಮೇಲ್ಕೋಟೆವರ್ಗೂ ತುಂಬ ಜನ ನಡ್ಕೊಂಡು ಬರ್ತಿದ್ದರಂತೆ ಹೇಳಕ್ಕೆ ಸಾಧ್ಯ ಆಗ್ತಿರಲ್ಲ ಅದು ಈ ಮೇಲುಕೋಟೆ ಬಗ್ಗೆ ನೀನು ಸಂಕ್ರಾಂತಿ ಯುಗಾದಿ ಮತ್ತೆ ನಾವು ಸಂಕಷ್ಟಿ ಸಂಕಷ್ಟಿನೆ ಆಗ ಗಣಪತಿಗೆ ನಾವು ನಿತ್ಯ ಸಂಕಷ್ಟಿ ತಿಂಗ್ಳಿಗೆ ಒಂದ್ಸಲ ಒಂದ್ಸಲ ಬರುತ್ತೆ ಸಂಕಷ್ಟಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿಸಿ ದೇವ್ರಿಗೆ ಗಣೇಶನಿಗೆ ನಾವು ಅಭಿಷೇಕ ಮತ್ತು ಸಂಜೆ ಪ್ರಸಾದ ಎಲ್ಲ ಮಾಡಿ ಪೂಜೆ ಮಾಡಿ ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಸಂಕಷ್ಟಿ ಅಂದರೆ ಪ್ರತೀ ತಿಂಗಳು ತಿಂಗಳು ಎಲ್ಲರೂ ಸೇರಿ ಕೂಡಿ ನಾವು ಪೂಜೆಯನ್ನು ಮಾಡ್ತೀವಿ ನಮ್ಗೆ ಅಲ್ಲೀ ಸಂಕಷ್ಟಿ ಪೂಜೆಯನ್ನು ಅಯ್ನೋರುಗಳು ಮಾಡ್ಕೊಡ್ತಾರೆ ಚೆನ್ನಾಗಿ ಮಾಡ್ಕೊಡ್ತಾರೆ ಎಲ್ಲರೂ ಭಾಗವಹಿಸ್ತಿವಿ ಅದಕ್ಕೆಲ್ಲ ಎಲ್ಲ ಥರ ಹಬ್ಬಗಳನ್ನು ನಾವು ಎಲ್ಲ ಫ್ರೆಂಡ್ಸುಗಳು ಸಹಿತ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಎಲ್ಲ ಫ್ರೆಂಡ್ಸುಗಳು ಜೊತೆಗೂಡಿ ಆಡಿ ಹೋಳಿ ಹಬ್ಬ ಅಂತೂ ತುಂಬ ಫೇಮಸಾಗ ಆಚರಿಸ್ತೀವಿ ಎಲ್ಲ ಹಬ್ಬ ಎಲ್ಲ ಹಬ್ಬಗಳನ್ನು ನಾವು ನಮ್ಮ ಸಾಂಪ್ರದಾಯಕವಾಗಿ ಯಾವ ಯಾರಿಗೆ ಅವ್ರ ಅವರ ಸಾಂಪ್ರದಾಯಕವಾಗಿರುತ್ತೋ ಆಚರಿಸ್ತಿವೋ ಆ ಥರ ಪ್ರತಿಯೊಬ್ರು ನಾವು ನಮ್ಮ ಸಪ್ರಯದಿಕವಾಗಿ ಆಚರಿಸ್ತೀವಿ ಮತ್ತು ನಮ್ಮ ಮಕ್ಳಿಗೂ ಸಹಿತ ನಾವು ಅದನ್ನು ಹೇಳ್ಕೊಡ್ತೀವಿ ನಾವು ಹೇಗೆ ನಮ್ಮ ಸಂಪ್ರದಾಯವನ್ನು ನಾವು ಮಾಡ್ತಾಯಿದ್ದೀವಿ ಅದನ್ನೇ ನೀವು ಮುಂದ್ವರೆಸಿ ನಮ್ಮ ಸಂಪ್ರದಾಯವನ್ನು ನೀವು ಮುಂದ್ವರೆಸಬೇಕು ಅಂತ ನಾವು ಅವರಿಗೆ ಹೇಳ್ಕೊಡ್ತಾಯಿದೀವಿ ನನ್ನ ಮಗಳು ಅವ್ಳು ಅಷ್ಟೇ ಎಲ್ಲ ಪೂಜೆ ಪುನಸ್ಕಾರ ಏನು ಮಾಡೋದು ಹಬ್ಬ ಹರಿದಿನಗಳಲ್ಲಿ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೆಲ್ಲ ಪ್ರತಿಯೊಂದು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವರು ಕಲಿತಾಗ ನಮಗೂ ಅಯ್ಯೋ ನಮ್ಮ ಮಕ್ಳು ನಾವು ಹೇಳಿಕೊಟ್ಟಂಗೆ ಕಲಿತಾರೆ ಎಲ್ಲ ಹಬ್ಬಗಳನ್ನು ಅವರು ಸಂಪೂರ್ಣವಾಗಿ ಅವರಿಗೆ ಇಷ್ಟ ಬಂದಂಗೆ ಆಚರಿಸ್ತಾರೆ ಯಾವುದೇ ಏನು ಡೌಟ್ ಬರ್ದಂಗೆ ಈಗ ನಮಗೆ ನಾವು ಏನಾರ ನಮ್ಮ ಮಕ್ಕಳಿಗೆ ಇಂಥ ಹಬ್ಬ ಹೀಗೆಲ್ಲ ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ದೆ ಇದ್ದಾಗ ಬೇರೆ ಕಡೆ ಹೋದಾಗಲೂ ಅವ್ರು ಮದ್ವೆಯಾಗಿ ಹೋದಾಗಲೂ ಅವ್ರ ಮಕ್ಕಳು ಅಯ್ಯೋ ನಿನಗೇನು ಮಾಡಬಾ ಮಾಡಕ್ಕೆ ಬರಲ್ಲ ನಿಮ್ಮ ಅಮ್ಮ ಏನೂ ಹೇಳ್ಕೊಟ್ಟಿಲ್ಲ ಅಂತೆಲ್ಲ ಹಬ್ಬ ಹರಿದಿನ್ದಲೆಲ್ಲ ಅವರು ಇದು ಮಾಡಿದಾಗ ಚ ಅದಕ್ಕೆ ನಾವು ಹಬ್ಬ ಹರಿದಿನ ಏನೇ ಬಂದರೂ ನಮ್ಮ ಮಕ್ಕಳಿಗೆ ಈ ರೀತಿಯಲ್ ಮಾಡಬೇಕು ಈ ಹಬ್ಬನ ಹೀಗೇ ಮಾಡಬೇಕು ಈ ರೀತಿಯಲ್ಲೇ ಇದೇ ಥರ ಮಾಡಬೇಕು ಅಂತ ನಾವು ಹೇಳ್ಕೊಟ್ಟಾಗ ಅವ್ರಿಗೂ ಬೇರೆ ಕಡೆ ಹೋಗಿ ಅವ್ರು ಅಡುಗೆಯೆಲ್ಲ ಮಾ ಅವ್ರಿಗೂ ಬೇರೆ ಕಡೆ ನಮ್ಮ ಅಮ್ಮ ಹಿಂಗೆಲ್ಲಾ ಹೇಳ್ಕೊಟ್ಟಿದ್ರು ಪೂಜೆ ಮಾಡಬೇಕು ದೇವ್ರುಗಳ್ನೆಲ್ಲ ಈ ಥರ ಎಲ್ಲ ಮಾಡಬೇಕು ಅಂತ ಅವ್ರಿಗೂ ಒಂಥರ ಖುಷಿಯಿರುತ್ತೆ ಎಲ್ಲ ದೇವಸ್ಥಾನಗಳಿಗು ಹೋದರೂ ಅವರು ಎಲ್ಲ ಹಬ್ಬ ಹರಿದಿನ್ದಲ್ಲೂ ಅವ್ರ ಮನೇಲೆ ಅವ್ರ ಮಕ್ಳಿಗೂ ಹೇಳ್ಕೊಡ್ಬೇಕು ಅದೇ ಥರ ಸಂಪ್ರದಾಯವಾಗಿ ಎಲ್ಲ ಇದು ಮಾಡಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ ಇಷ್ಟೊತ್ತು ನನಗೆ ಮಾತಾಡದಕ್ಕೆ ಅವಕಾಶ ಕೊಟ್ಟೋರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ